ಇಪ್ಪತ್ತೆಂಟು ಮೇ ಸಾವಿರದ ಒಂಬೈನೂರ ತೊಂಬತ್ತೇಳು ಹದಿನೇಳು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹದಿನೆಂಟು ಜುಲೈ ಎರಡು ಸಾವಿರದ ಎರಡು ಇಪ್ಪತ್ತೈದು ಮೇ ಸಾವಿರ್ದ ಒಂಬೈನೂರ ಎಂಬತ್ತೈದು ಇಪ್ಪತ್ತನಾಲ್ಕು ಎಪ್ರಿಲ್ ಎರಡು ಸಾವಿರದ ಐದು